ಹದಿನೈದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳು ಇಪ್ಪತ್ತ್ಮೂರು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತಾರು ಜನ್ವರಿ ಸಾವಿರದ ಒಂಬೈನೂರ ಐವತ್ತು ಎರಡು ಅಕ್ಟೋಬರ್ ಸಾವಿರದ ಎಂಟುನೂರ ಅರುವತ್ತೊಂಬತ್ತು ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರು